ಹಲೋ ಇದು ಹೂವಿನ ಅಂಗ್ಡಿಯಲ್ಲ ಹೌದಾ ನಾಳೆ ಇವರೇ ನಾಳೆ ಒಂದು ಮನೇಲಿ ಒಂದು ಪಂಕ್ಷನ್ ಇದೆ ಪೂಜೆ ಥರ ಅದು ಮಾಡ್ತಿದ್ದೇವೆ ಅದಕ್ಕೆ ನಿಮ್ಮಲ್ಲಿ ಯಾವ್ದೆಲ್ಲ ಹೂ ಉಂಟು ಯಾರೋ ಈ ನಿಮ್ಮ ನಂಬರ್ ಕೊಟ್ಟರು ಅಲ್ಲಿ ಬದಿ ರಿಕ್ಷದ ಪಾರ್ಕಿಂಗ್ ಹತ್ತಿರ ಒಬ್ರು ಇದ್ದಾರಲ್ಲ ನಮ್ಮ ಜಯಣ್ಣ ಅಂತೇಳಿ ಅವರು ನಿಮ್ಮ ನಂಬರ್ ಕೊಟ್ಟಿದ್ದರು ನನಗೆ ಈಗ ನಾಳೆಗೆ ನಿಮ್ಗೆ ಯಾವ್ದು ರೆಡಿಯಾಗತ್ತೆ ಹೂವೆಲ್ಲ ಇರ್ಬೋದು ನಿಮ್ಮ ಹತ್ರ ಸಿಗ್ಬೋದು

ಕಾಕಡಾ ಹೂ ಉಂಟಾ ಮಲ್ಲಿಗೆ ಏನು ರೇಟ್ ಇವರೇ ನಾಳೆ ಅಂದರೆ ಈಗ ಸಾಯಂಕಾಲ ರೇಟಾಗ್ತದೆ ಈಗ ಸಾಧಾರಣ ಎಷ್ಟು ಉಂಟು ರೇಟ್ ಈಗ ನಮಗೊಂದು ಐ ಐ ಐ ಐ

ಇವತ್ತು ಎಷ್ಟಿತ್ತು ಚೆಂಡಿಗೆ ಎಷ್ಟು ಇವತ್ತು ಹೌದಾ ಹ್ಞೂ ಐದು ಅಟ್ಟಿ ಬೇಕಿತ್ತು ಅಟ್ಟಿಗೆ ಬೇಕಿತ್ತು ಮತ್ತು ಇದು ಸೇವಂತಿ ಹೌದಾ ಹಾಂ ಸರಿ ಅದೆ ಜಯಣ್ಣ ಹೇಳಿದರು ನನಗೆ ಅವರು ರಿಕ್ಷ ಪಾರ್ಕಿನಲ್ಲಿ ಅಲ್ಲಿ ಇತ್ತು ಅಂದು ಚಿಕ್ಕದು ಅಂಗಡಿ ಇದೆಯಲ್ಲ ಒಳ್ಳೆಯಾ ಇದು ಕೊಡ್ತಾರೆ ಚೆನ್ನಾಗಿದೆ ಹೂವೆಲ್ಲ ಬರ್ತದೆ ಅವ್ರ ಹತ್ರ ಒಳ್ಳೆಯ ಅದೆ ಹ್ಞೂ ಆಯ್ತು ನಾನು ಈಗ ಸಾಯಂಕಾಲ ಫು ಮಾಡ್ತೇನೆ ನಿನಗೆ ನಿಮಗೆ ನಾಳೆ ಬೆಳಗ್ಗೆ ಏನೆಲ್ಲ ಬೇಕಂತ ಕೇಳ್ತೇನೆ ಹೇಳ್ತೇನೆ ಅದು ಹೇಳಿಬಿಟ್ಟು ನೀವು ನನಗೆ ಬೆಳಗ್ಗೆನೇ ಕೊಟ್ಟರೆ ಒಳ್ಳೆಯ ಡೆಕೋರೇಷನ ಮಾಡಿಸ್ತೀರಾ ಅಲ್ಲಿ ಇದೆಯಾ ನಿಮ್ಮ ಹತ್ರ ಜನ ಅದು ಸ್ವಲ್ಪ ಅದಕ್ಕೆ ಮಂಟಪಕ್ಕೆ ಅದಕ್ಕೆ ಇದಕ್ಕೆ ದೇವರ ಪೋಟೋಗೆಲ್ಲ ಹಾಕಿ ಇದು ಮಾಡ್ಬೇಕಲ್ಲ ಸ್ವಲ್ಪ ಜನ ಇದೆ ಆಯ್ತ್ ಆಯ್ತು ಒಳ್ಳೇದು ಆಂ ಅದೇ ಅದು ಒಳ್ಳೆಯದು ನೀವು ಬಂದು ನೋಡಿದರೆ ಇಲ್ಲಿ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಅಂದಾಜು ಮತ್ತು ನಾಳೆ ಬಂದು ನಮ್ಮ ಮನೆಗೆ ಬಂದು ನಮ್ಮಲ್ಲಿ ಇರ್ತಾರೆ ಇಬ್ಬರು ಮೂರು ಜನ ಬೇರೆ ಅವರೆಲ್ಲ ಅದು ಮತ್ತು ಅದೇ ನೀವು ಒಂದು ಸ್ವಲ್ಪ ನಾನು ನಾ ಹೊರಗೆ ಹೋಗ್ತೇನೆ ಸ್ವಲ್ಪ ನಾ ಇರೋಲ್ಲ ನಾನು ಅಡ್ರೆಸ್ ಕೊಟ್ಟಿರ್ತೇನೆ ನಿಮಗೆ ಸಾಯಂಕಾಲ ಫೋನ್ ಮಾಡುವಾಗ ನೀವು ಒಂದು ಒಂದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದು ನಾಳೆ ಪೂಜೆ ಅದೆಷ್ಟು ಅಷ್ಟು ಆಗುವ ಮೊದಲು ಸ್ವಲ್ಪ ಒಂದು ಒಂದು ಎರಡು ಗಂಟೆ ಮೊದಲು ನಿಮಗೆ ಬಂದು ಸ್ವಲ್ಪ ಇದು ಮಾಡಿ ಇದ್ಕೆ ಸ್ವಲ್ಪ ಡೆಕೋರೇಷನ್ ಮಾ ಇದು ಮಾಡಿ ನೀವು ಸೊಪ್ ಬಂದೆ ಹಾಂ ಸಂಜೆ ಬನ್ನಿ ಹಾಂ ಹಾಂ ಅಷ್ಟೆ ಈಗ ನಮ್ಮ ಹಾಂ ಹೇಳಿಬಿಟ್ಟು ಕರೆಕ್ಟಾಗಿ ಹೇಳಿ ನಿಮ್ಮ ನಾಳೆ ಬೆಳಗ್ಗೆ ಬಂದು ಇದು ಹಾಕಿ ಇದು ಮಾಡಿದ್ರೆ ಆಯ್ತು ಆಯಿತಾ ಬೆಳಿಗ್ಗೆ ಒಂದು ಸೊಲ್ಫ ಬೇಗ ಬಂದರೆ ಒಳ್ಳೆಯದು ಏಳು ಏಳೂವರೆಗೆ ಬಂದರೆ ಒಳ್ಳೆಯದು ನಾಳ್ ನಾಳೆ ಬೆಳಗ್ಗೆ ರೆಡಿ ರೆಡಿ ಮಾಡಲಿ ಮಾಡಿಸಿ ಯಾಕಂದರೆ ಅದು ಭಟ್ಟರು ಎಷ್ಟು ಗಂಟೆಗೆ ಬರ್ತಾರೆ ಕರೆಕ್ಟಾಗಿ ಹೇಳಿಲ್ಲ ಒಂದು ಒಂಬತ್ತು ಒಂಬತ್ತು ಗಂಟೆ ಸುರು ಆಗ್ಬೋದು ಒಂದು ಪೂಜೆ ಅಲ್ಲಿ ಹಾಂ ಹಾಂ ಸರಿ ಹಾಂ ಓಕೆ ಹಾಂ ಕಾಲ್ ಮಾಡ್ತೇನೆ ಆಯಿತಾ ಹೌದು